ಪ್ರಸನ್ನ ಅವರಾ ಅದೇ ನಾ ನಂಜನಗೂಡು ರಸಬಾಳೆ ಬೆಳೆಯೋಂಥ ಇವರು ಅಲ್ಲವಾ ನಾವು ಚಂದ್ರು ಅಂತ ಚಾಮ್ರಾಜ ನಗರದಿಂದ ಮಾತಾಡ್ತಾ ಇದ್ದೀನಿ ನಾವು ಚಾಮ್ರಾಜ ನಗರದಲ್ಲಿ ನಮ್ಮ ಮನೆಯಲ್ಲಿ ಒಂದು ವಿಶೇಷವಾದ ಒಂದು ಪೂಜೆ ಇಟ್ಕೊಂಡಿದೀವಿ ಆ ಆ ಪೂಜೆಗೆ ಬರತಕ್ಕಂಥ ಅವ್ರಿಗೆ ಎಲ್ಲಾನು ಎಲ್ಲ ಇದ್ರ ಜೊತೆ ಬಾಳೆಹಣ್ಣು ಮುಖ್ಯವಾಗಿ ಕೊಡಬೇಕು ಅಂತ ಅಂತ ಯೋಚನೆ ಮಾಡಿದ್ದೀವಿ ಅದರ ಪ್ರಸಾದ ಮಾಡಿ ಅದ್ರಲ್ಲಿ ಹಂಚ್ಬೇಕು ಅಂತ ವಿಶೇಷವಾಗಿ ರಸ ನಂಜನ್ಗೂಡು ರಸಬಾಳೆ ಅಂದರೆ ತುಂಬ ಫೇಮಸ್ಸು ಅದು ತುಂಬ ಹೆಸ್ರುವಾಸಿಯಾಗಿದೆ ಅದಕ್ಕೆ ನಂಜನಗೂಡು ರಸಬಾಳೆನೇ ಹಾಕಿ ಅದರಲ್ಲೇ ಪ್ರಸಾದ ಮಾಡಿ ಎಲ್ರಿಗೂ ಹಂಚೋಣ ಅಂತ ನನ್ನ ಮನಸ್ಸಲ್ಲಿ ಇದಾಗಿದೆ ಅದಕ್ಕೆ ನಮ್ಗೆ ರಸಬಾಳೆ ಹಣ್ಣನ್ನು ನೀವು ಒದಗಿಸ್ ಕೊಡೋಕ್ಕಾಗತ್ತಾ

ಹಾಂ ನಮ್ಮಲ್ಲಿ ಸುಮಾರು ಒಂದು ಸಾವಿರದ ಐನೂರು ಜನ ಬರ್ಬೋದು ಹಾಂ ಹೆಚ್ಚು ಕಡಿಮೆ ಅವ್ರಿಗೆ ಒಬ್ಬರಿಗೆ ಒಂದು ಒಂದು ನಾಲ್ಕು ಹಣ್ಣು ಥರ ಕೊಟ್ಟರೂ ಕೂಡ ನಾಲ್ಕು ಹಣ್ಣಿನ ಪ್ರಸಾದ ಮಾಡಿ ಲೆಕ್ಕ ಹಾಕಿದ್ರೆ ಒಂದು ಆರು ಸಾವಿರ ಬಾಳೆಹಣ್ಣು ಬೇಕಾಗ್ಬೋದು

ನನಗೆ ಇನ್ನೂ ಒಂದು ವಾರ ಇದೆ ನನ್ನ ಪ್ರೋಗ್ರಾಮು ಗುರುವಾರ ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಬುಧವಾರಕ್ಕೆ ಅದು ಫಂಕ್ಷನ್ ನಮ್ಮದು ಹಾಂ ಹೌದು ಹಾಂ ಮುಂಚಿತ್ವಾಗಿ ಕೊಡಿ ನೀವೊಂದು ಸೋಮವಾರ ಕೊಟ್ಟರೆ ಸೋಮವಾರ ತಪ್ಪಿದ್ರೆ ಮಂಗ್ಳವಾರ ಕೊಟ್ಟರೆ ನಾವು ಅದನ್ನು ಮಾ ರೆಡಿ ಮಾಡ್ಕೊಳಕ್ಕೆ ಸರಿಯಾಗುತ್ತೆ

ಮತ್ತು ಏನಪ್ಪ ಅಂತಂದರೆ ಹಣ್ಣನ್ನ ನೀವೇ ನಮಗೆ ಸರ್ಬ್ರಾಜು ಮಾಡ್ತೀರಾ ಇಲ್ಲ ನಾವು ಬಂದು ತೊಗೊಂಡೋಗ್ಬೇಕಾ ನೋಡಿ ನನಗೆ ಅಟ್ಲೀಸ್ಟ್ ಕಡಿಮೆ ಆದರೂ ಪರವಾಗಿಲ್ಲ ಎಷ್ಟಾದ್ರೂ ಅದೊಂದು ಅದೊಂದು ಐಟಮ್ ಇರಲಿ ಅಂತ ಯೋಚನೆ ಮಾಡಿದ್ದೀವಿ ಕಾಸ್ಟ್ ಕಾಸ್ಟ್ ಪರವಾಗಿಲ್ಲ ಕಾಸ್ಟ್ ಎಷ್ಟಾದರೂ ಕೊಡೋಣ ಮತ್ತು ಬಾಳೆಹಣ್ಣು ಅಟ್ಲೀಸ್ಟು ಆಂ ನಾನು ಹೇಳಿದ್ರಿನ್ ನಾನು ಹೇಳಿದ್ದಿಕ್ಕಿಂತ ಅದ್ರಲ್ಲಿ ಒಂದು ಅರ್ಧದಷ್ಟು ಸಿಕ್ಕಿದರೂ ಕೂಡ ತೊಂದರೆ ಇಲ್ಲ ಇದೊಂದು ಅರ್ಧ ಬಳಸಿಕೊಂಡು ಇನ್ನೊಂದು ಅರ್ಧಾನ ಬೇರೇ ಹಣ್ಣನ್ನ ತಗೊಂಡು ಬಳಸ್ತೀನಿ ಮತ್ತು ನಮ್ಮಲ್ಲಿ ಯಾರೂ ಜನ ಇಲ್ಲ ಏನಿಲ್ಲ ಅದ್ನ ನೀವೇ ನಮಗೆ ಅದನ್ನ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಿಕೊಡಿ ಇಲ್ಲಿಗೆ ನಮ್ಗೆ ಸಾಗಿಸಿಕೊಡಿ ಅದು ಅದು ಏನಿದೆ ಎಲ್ಲ ಹಣವೂ ನಾನು ನಿಮಗೆ ಕೊಡ್ತೀನಿ ಆದ್ದರಿಂದ ದಯವಿಟ್ಟು ಸ್ವಲ್ಪ ನೋಡ್ಬಿಟ್ಟು ನನಗೆ ಆಂ ವಿಷಯ ತಿಳಿಸಿ ಆಂ ಮತ್ತು ಹಣ್ ಬೇಕೇ ಬೇಕು ಆಂ ಮಾಡಿ ಸರ್ ಓಕೆ ತ್ಯಾಂಕ್ ಯು ಹಾಂ ಹಾಂ ಸರಿ ಸರ್ ಅದು ತುಂಬ ಧನ್ಯವಾದಗಳು ನಮಸ್ಕಾರ ಹಾಂ ಓಕೆ